ಹಲೋ ಇದು ಷಣ್ಮುಖಾ ಕ್ಲಿನಿಕ್ ಅಂತ ಅಲ್ಲವಾ ಸರ್ ನಾನು ನಿಮ್ಮ ಹತ್ರ ರೆಗ್ಯುಲರಾಗ್ ಬರೋನು ಸುದಿ ಅಂತ ನಿಮಗೆ ಗೊತ್ತಾಗ್ಬೋದು ನಮ್ಮ ಮುಖ ಪರಿಚಯ ಜಾಸ್ತಿ ಇದೆ ನಮ್ಮದು ಹಾಂ ಹೌದು ಸರ್ ಹೌದು ಸರ್ ಕರೆಕ್ಟ್ ಕರೆಕ್ಟ್ ಅವರೆ ಹ್ಞೂ ಹಾಂ ಸರಿ ಸರಿ ಅದೇ ಈಗ ಏನಾಗಿದೆ ಅಂದರೆ ಈ ಕೋವಿಡ್ ಇದ್ರ ಬಗ್ಗೆ ಬಂದ್ಮೇಲೆ ಈಗ ನಮಗ್ ಏನಾರ ಶೀತ ಗೀತ ಆಗ್ಬುಡ್ತು ಅಂದ ತಕ್ಷಣ ನಮಗ್ ಒಂಥರ ಹೆದರಿಕೆ ಸ್ಟಾರ್ಟ್ ಆಗ್ಬಿಡತ್ತೆ ಇವಾಗ ಅಂದರೆ ಅದೆ ಬಂದಿದೆ ಅಂತ ಅಲ್ಲ ಅದೇ ನಮಗ್ ಹಂಗ್ ಅನ್ಸ್ಬಿಡತ್ತಲ್ಲ ಅದು ಈಗ ನನಗ್ ಏನಾಗಿದೆ ಅಂದರೆ ಈಗ ಒಂದು ನಿನ್ನೆ ರಾತ್ರಿಯಿಂದ ಸಿಕ್ ಅದೇ ಶೀತ ಆಮೇಲೆ ಕೆಮ್ಮು ಈ ಗಂಟ್ಲು ಕೆರೆತ ಆಮೇಲೆ ಅದೆ ತಲೆ ನೋವು ಅಂದರೆ ಎಲ್ಲ ಈಗ ಹೇಳ್ಬೇಕು ಅಂದರೆ ಅದು ಒಂಥರ ನನ್ಗೆ ಕೋವಿಡಿಗೆ ಏನೇನು ಈಗ ಟಿವಿಲಿ ತೋರಸ್ತಾರಲ್ಲ ಅದ್ರ ತಕ್ಕಂಗೆ ಇದೆ ಈ ನಾನೀಗ ಯಾಕೋ ಸ್ವಲ್ಪ ಹೆದರಿಕೆ ಆಗ್ಬಿಟ್ಟಿದೆ ಡಾಕ್ಟ್ರೆಈಗ ನಾನು ಬರಲಾ ಕ್ಲಿನಿಕ್ಕಿಗೆ ಅಥ್ವಾ ಏನು ಮಾಡಲಿ

ಹ್ಞ್ ಹ್ಞ್

ಹಾಂ ಸರಿ ಹಾಂ ಹ್ಞೂ

ಹ್ಞ್ ಹ್ಞ್ ಹ್ಞ್ ಹ್ಞ್ ಅಲ್ಲ ಈಗ ಹಾಗಾದ್ರೆ ಇಂಗ್ಲೀಷ್ ಮೆಡಿಸನ್ ನನ್ನ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಅಲ್ಲ ಜ್ವರ ಬಂದಾಗ ನಮಗೆ ಅದು ಬರಲ್ಲ ಯಾಕಂದರೆ ನೀವು ಇದ್ದೀರಿ ಏನಾರ ಮೆಶಿ ಇದ್ ಔಷಧಿ ಕೊಡ್ತೀರೇನೋ ಅಂತ ಒಂದು ಧೈರ್ಯ ಇರತ್ತೆ ಅದಾಗ ಅವಾಗ ನಮಗೆ ಒಂದು ಮನಸ್ಸಿಂದ ಒಂದು ಧೈರ್ಯ ಇದೆ ಇದೀಗ ಹೊಸ ಕಾಯಿಲೆ ಬಂದಿದ್ದರಿಂದ ನಮಗೆ ಧೈರ್ಯ ಕೊಡೋರು ನೀವು ಬಿಟ್ಟರೆ ಇನ್ನು ಯಾರು ಇಲ್ಲ ಈಗ ಅಂದರೆ ನೀವು ನೀವು ಏನು ಅಂದರೆ ಮುಗೀತು ಅದು ಆದು ಸಣ್ಣ ಪುಟ್ಟ ಟೆಸ್ಟ್ಗಳಿದಾವೆ ಅಂತಲ್ಲ ಅವು ಒಂದು ಸ್ವಲ್ಪ ಮಾಡ್ಬಿಡೋದು ಒಳ್ಳೆಯದು ಇತ್ತು ಏನೋ ಅಲ್ಲವಾ ಅದೇನೋ ಅದು

ಹಾಂ ಹಾಂ ಹ್ಞ್ ಅದು ಆದರೂ ನಾನು ನಾಳೆ ಇವತ್ತು ನಿಮ್ಮ ನೀವು ಹೇಳಿದೊಂದು ಮೂರು ದಿನ ಮಾಡ್ತೀನಿ ಮತ್ತು ಅದು ಮಾಡಿದ್ಮೇಲೆ ಆಮೇಲೆ ನನಗ್ ಯಾಕೋ ಜಾಸ್ತಿನೆ ಅನ್ನಿಸ್ತು ಕಡಿಮೆನೆ ಆಗಿಲ್ಲ ಅಂತ ಅನ್ಸ್ಬುಟ್ರೆ ಆ ಸಣ್ಣ ಪುಟ್ಟಗಳು ಹ್ಞ್

ಹಾಂ ಹೌದೌದು ಆಮೇಲೆ ಆ ವಿಷನು ಬೇಗ ಏರಿ ಬಿಡತ್ತೆ ಅದು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಹ್ಞ್ ಹ್ಞ್ ಹಾಂ

ನನಗೀಗ ಒಂದು ಇದೆಲ್ಲ ಒಂದು ಹದ್ನೈದು ದಿನ ಕ್ವಾರಂಟೈನ್ ಆಗದು ಅಂತೇಳಿ ನಾ ಸಪ್ರೇಟ್ ರೂಮಲ್ಲಿ ಇದ್ಬಿಡಲಾ ಈಗ ಹಾಂ ಅಲ ಆದರು ಮತ್ತೆ ನನ್ನಿಂದ ಮತ್ತೆ ಮನೆಯವರಿಗೆಲ್ಲ ತೊಂದರೆ ಆಗದು ಬೇಡ ಅಂತ ಹ್ಞೂ

ಹ್ಞ್ ಹದ್ಮ್ ಹ್ಞ್ ಮತ್ತೆ ಆ ಸ್ಯಾನಿಟೈಝ್

ಅದೆಲ್ಲ ಸ್ಯಾನಿಟೈಝರ್ ತಗೊಂಡು ಕೈ ತೊಳಿಯದು ಅವೆಲ್ಲ ಅದೆಲ್ಲ ರೆಗ್ಯುಲರ್ ಮಾಡ್ತಾ ಇರಬೇಕಾ ಸಾಕಲ್ಲವಾ ನೀವು ಇದ್ನ ಹೇಳಿದ ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು ಡಾಕ್ಟ್ರೆ

ಸರಿ ಸರಿ ಅಡ್ಡಿಯಿಲ್ಲ ಡಾಕ್ಟ್ರೆ ಹಾಗಾದರೆ ನಾನು ನೀವು ಮಾಡಿದಷ್ಟು ಇಷ್ಟು ಮಾಡ್ತೀನಿ ನಂಗೆ ಒಂದು ಸ್ವಲ್ಪ ನೀವು ಈ ಮಾತಾಡಿದ ಮೇಲೆ ಒಂಚೂರು ಧೈರ್ಯ ಬಂದಿದೆ ಈಗ ಅದು ಹಂಗ್ ಏನಾರ ಒಂದು ಸ್ವಲ್ಪ ಜಾಸ್ತಿ ಅನ್ಸಿದರೆ ನಿಮಗ್ ನಾಳೆ ಬಂದು ಅದು ನಾಡಿದ್ದು ಮೂರು ದಿನ ಬಿಟ್ಟಿ ಕ್ಲಿನಿಕ್ಕಿಗೆ ಬಂದು ಸಿಕ್ತಿನಿ ಸರಿ ಸರಿ ಸರಿ ಸರಿ ಸರಿ ಸರಿ ಡಾಕ್ಟ್ರ್

ಸರಿ ಸರಿ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಡಾಕ್ಟ್ರೇ ಅಡ್ಡಿಲ್ಲ ಡಾಕ್